ಹಲೋ ಯಾರಪ್ಪ ಹಾಂ ಹಾಂ ಯಾರು ಹಾಂ ಹಾಂ ಹಾಂ ಹ್ಞೂ ಹೇಳಿ ಮಣಿಯವರೆ ಏನಾಗಿದೆ ಕಾಲಿಗೆ ಹೌದು ಬಂದಿದ್ದರಲ್ಲ ತೋರ್ಸಿಕೊಂಡ್ರಲ್ಲ

ಹಾಂ ಗೊತ್ತಾಯಿತು ನೀವು ಆವತ್ತು ನೋಡಿ ನಾನು ಟೆಸ್ಟ್ ಮಾಡಿದ್ದೀನಲ್ಲ ನೀವು ಒಂದು ಎಕ್ಸ್ರೇ ತೆಗೆಸ್ಬೇಕಾಗ್ತದೆ ಅದಕ್ಕೆ ಒಂದು ಎಕ್ಸ್ರೇ ಇದು ಮಾಡುವ ಅದಕ್ಕೆ ನೀವು ಫ್ರೀಯಾಗಿ ಬನ್ನಿ ಮಣಿಯವರೆ ಒಂದು ಎಕ್ಸ್ರೇ ಮಾಡುವ ಅದಿಕ್ಕೆ ತೊಂದರೆ ಏನಿಲ್ಲ ಎಂತ ಆಗಲಿಲ್ಲ ಎಂತ ನಾವು ಚೆಕ್ ಮಾಡ್ತೇವೆ ಆಯಿತಾ ಬೇಜಾರು ಮಾಡ್ಕೋಬೇಡಿ ನೀವು ಬನ್ನಿ ಹಾಸ್ಪೆಟ್ಲಿಗೆ ಬಂದು ನಾನು ಚೆಕ್ ಮಾಡ್ತೇನೆ ಎಕ್ಸ್ರೇ ತೆಗೆದು ಅದು ಏನಾಗಿದೆ ಅಂತ ನೋಡುವ ಅದಕ್ಕೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಮಾಡುವ ಮೊದಲು ಚೆಕ್ ಮಾಡುವ ಆಯಿತಾ ಏನಾಗಿದೆ ಎಂತ ಎಲ್ಲ ನೋಡಿ ನಾವು ನಿಮ್ಗೆ ಅದಕ್ಕೆ ಏನು ಮುಂದೆ ಟ್ರೀಟ್ಮೆಂಟ್ ಮಾಡಬೇಕಂತ ಮಾಡ್ತೇವೆ ಆಯಿತಾ ಹಾಂ ನೀವು ಯಾವಾಗ ಬರ್ತೀರ ಹೇಳಿ ನೀವು ಒಂದು ಹಾಂ ನೀವು ಒಂದು ಹೇಳಿದರೆ ನಾನು ಅಲ್ಲಿ ವೆಯ್ಟ್ ಮಾಡ್ತೇನೆ ನಿಮಗೋಸ್ಕರ ಯಾಕಂದರೆ ನೀವು ವಯಸ್ಸಾದವರಿಗೆ ನಿಮ್ಮಂಥವರಿಗೆ ವೆಯ್ಟ್ ಮಾಡ್ಬೇಕು ನಾವು ಹಾಂ ನೀವು ಆದಷ್ಟು ಬೇಗ ತೋರ್ಸ್ಕೊಳಿ ತೋರ್ಸ್ಕೊಂಬಿಟ್ಟು ಅದಕ್ಕೆನ್ ಟ್ರೀಟ್ಮೆಂಟ್ ಬೇಕು ಅಂತ ಮಾಡ್ಸಿಕೊಳ್ಳೋಣ ಹಾಂ ಹಾಂ ಯಾವಾಗ ಬರ್ತೀರಾ

ಒಂದು ಮಾಡಿಬಿಟ್ಟು ಬನ್ನಿ ನಾನು ಒಂದೊಂದು ಸಲ ಹೊರಗೆ ಹೋಗಿರ್ತೀನಿ ಆಪ್ರೇಷನ್ ಕೇಸಸ್ ಎಲ್ಲ ನೋಡಬೇಕಲ್ಲ ಹೊರಗಡೆ ಹೊರಗಡೆ ಹೋಗಿರ್ತೀನಿ ಹಾಂ ನೀವು ಪೋನ್ ಮಾಡಿ ಬನ್ನಿ ನಾನು ಸಿಗ್ತೇನೆ ನೀವು ಫೋನ್ ಮಾಡಿಬಿಟ್ಟೆ ಬರಬೇಕು ಹೌದಾ ಹಾಂ ಈಗ ಹುಷಾರಾಗಿದೀರ ಈಗ ಈಗೆ ಸ್ವಲ್ಪ ಪರವಾಗಿಲ್ವಾ ಕಾಲು ಮಣಿಯವರೆ ಈಗ ಈಗ ಪರವಾಗಿಲ್ವಾ ಈಗ ಪರವಾಗಿಲ್ವಾ ಕಾಲು ಓಡಾಡಿ ಹಾಂ ಹಾಂ ಓಡಾಡ್ತಿದೀರ ತಾನೆ ಹಾಂ ಹಾಂ ನಿಧಾನಕ್ಕೆ ಓಡಾಡ್ತಿರಿ ತೊಂದರೆ ಏನು ತಗೊಬೇಡಿ ನಿಧಾನಕ್ಕೆ ಈ ಕಡೆಯಿಂದ ಆ ಕಡೆ ಹೋಗಿ ಆ ಕಡೆಯಿಂದ ಈ ಕಡೆ ಬನ್ನಿ ಜೋರು ಜೋರಾಗಿ ಓಡಾಡೋದು ಏನು ಬೇಡ ಆಯಿತಾ ಜೋರು ಜೋರಾಗಿ ಓಡಾಡೋದು ಏನು ಬೇಡ ನಿಧಾನಕ್ ಹೋಗಿ ನಿಧಾನಕ್ ಬನ್ನಿ ಹಾಂ ಹಾಂ ಹಾಂ ಅದು ಅದು ಒಳ್ಳೇದು ದೊಣ್ಣೆಯನ್ನು ಬಿಡಬೇಡಿ ಆದರೆ ನಿಧಾನಗಿ ನಡ್ಕಂಡು ಹೋಗಿ ನಡ್ಕಂಡು ಬನ್ನಿ ಹಾಂ ನೀವು ಹಾಸ್ಪೆಟ್ಲಿಗೆ ಮತ್ತೊಮ್ಮೆ ಬರಬೇಕಾಗ್ತದೆ ಬನ್ನಿ ಆಗೇನಾಗುತ್ತೆ ನೋಡುವ ಆಯಿತಾ ಹಾಂ ಆಯ್ತು ಹಾಂ ಇನ್ನು ಒಂದು ಸ್ವಲ್ಪ ಹೊತ್ತೂ ಹಾಗೆ ಮಾತಾಡ್ತಾ ಇರಿ ಬೇರೆ ಬೇರೆ ಟ್ರೀಟ್ಮೆಂಟ್ ಇನ್ನು ಬೇರೆ ಏನಾರು ಟ್ರೀಟ್ಮೆಂಟ್ ತೊಗೊಂಡಿದೀರ ಇಲ್ಲ ಅಲ್ಲ

ಹೌದಾ ತಗೋತ ಇದ್ದೀರ ಹಾಂ ಅದು ಟೈಮ್ ಸರಿಗೆ ಸರಿಗೆ ಟ್ಯಾಬ್ಲೆಟ್ ತಗೋತ ಇರಿ ಹೌದಾ ಹಾಂ ಅದೆಲ್ಲ ಯೂಸ್ ಮಾಡ್ತಾ ಇರಿ ಗುಣಮುಖ ಆಗಿಲ್ಲ ಅಂದರೆ ಬನ್ನಿ ನಾವೆಲ್ಲ ಇದ್ದೇವೆ ಆಯಿತು ನಿಮ್ಗೆ ಯಾವಾಗ ಹಾಂ ಹಾಂ ಒಂದು ವಾರ ತೊಗೋಳಿ ಅಂತ ಹೇಳಿದಾರಾ ಹಾಂ ಸರಿ ಅದೊಂದು ವಾರ ತೊಗೋಳಿ ಅದೇನು ಗುಣಮುಖ ಆಗ್ದಿದ್ರೆ ಬನ್ನಿ ಹಾಸ್ಪೆಟ್ಲಿಗೆ ಅದೇನು ಕಾಲು ಆಗಿದೆ ಆಪ್ರೇಷನ್ ಮಾಡಬೇಕಾಗುತ್ತೊ ಎಕ್ಸ್ರೇ ಎಲ್ಲ ತೆಗೆದು ನೋಡುವ ಆಯಿತಾ ಈಗ ಫ್ರೀ ಟ್ರೀಟ್ಮೆಂಟ್ ಇದೆಯಲ ಬನ್ನಿ ಮಾಡ್ಸಿಕೊ ಳಿ ಯಾಕೆ ಹಾಸ್ಪೆಟ್ಲಿಗೆ ಬರೋಕ್ಕೆ ನಾಚಿಕೆನ ಹಾಸ್ಪೆಟ್ಲಿಗೆ ಬರಕ್ಕೆ ಹಾಂ ಮತ್ತೆ ಬರಬೇಕು ಹಾಂ ನೀವು ಹಾಂ ನೀವು ಬರಬೇಕು ನೋಡಿ ನಿಮಗೆ ಅರೋಗ್ಯ ಮುಖ್ಯ ಮನುಷ್ಯನ್ಗೆ ಅಲ್ಲವ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಅದು ಜಾಸ್ತಿ ಆಗ್ತದೆ ತೊಂದರೆ ಆಗ್ತದೆ ಇದಕ್ಕೊಂದು ಗುಣಮುಖ ಮಾಡುವ ಆಯಿತಾ ಯಾವಾಗ ಬರ್ತೀರಾ ಫೋನ್ ಮಾಡಿ ಬನ್ನಿ

ಹಾಂ ಸರಿ ಸರಿ ತಗೊಂಡು ನೋಡಿ ಹಾಂ ಅದು ನೋಡಿ ಹಾಂ ಹೇಳಿದ್ದಾರಾ ಹಾಂ ಸರಿ ಅದು ನೀವು ಆ ಥ ರ

ಹೌದಾ ಅದು ನೀವು ಈಗ ಸದ್ಯಕ್ಕೆ ತೊಗೋಳಿ ಒಂದು ವಾರ ತನಕ ಆವ್ರು ಹೇಳಿದಾರೆ ಒಂದು ವಾರ ತಗೊಂಡ್ಬಿಟ್ಟು ಹೌದಾ ಹಾಂ ಹಾಂ ಹಾಗೆ ಹ್ಞೂ ಸರಿ ಆಯ್ತು ಅದನ್ನು ಮಾಡ್ಕೊಳಿ ಆಮೇಲೆ ಒಮ್ಮೆ ಬನ್ನಿ ಇದೆಲ್ಲ ನಾವು ಚೆಕ್ ಮಾಡಿಬಿಟ್ಟು ಎಕ್ಸ್ರೇ ಎಲ್ಲ ತೆಗೆಸ್ತೀವಿ ಅದ್ಕೇನು ಟ್ರೀಟ್ಮೆಂಟ್ ಕೊಡ್ತೀವೋ ಬೇಕಾದಾಗ ಮಾಡಿ ಕೊಡ್ತೀವಿ ಆಯಿತಾ ಬರಬೇಕು ನೀವು ಈ ಟ್ರೀಟ್ಮೆಂಟ್ ಈಗ ಯಾಕೆ ಬಿಡ್ತೀರಿ ನೀವು ಆಲ್ಲವಾ ಹಾಂ ಇನ್ನೇನು ಸಮಾಚಾರ ಹಾಂ ನಮಸ್ಕಾರ